ಹಲೋ ಹೌದಾ ಯಾವ್ದು ಬೇಕು ನಿಮಗೆ ಓಕೆ ಓಕೆ ಎಲ್ಲ ಒಳ್ಳೇದೆ ಇದೆ ಆದರೆ ನಿಮಗೆ ರಿಯಲ್ಮಿ ಇದೆ ರಿಯಲ್ಮಿದಕ್ಕೆ ಸ್ಟಾರ್ಟಿಂಗ್ ಫಿಫ್ಟೀನ್ ತೌಸಂಡಿಂದ ಸ್ಟಾರ್ಟ್ ಆಗ್ತದೆ ಸ್ಟಾರ್ಟಿಂಗ್ ಪ್ರೈಜು ಆಮೇಲೆ ಹೌದು ಸ್ಯಾಮ್ಸಾಂಗ್ ಇದೆ ಹಾಂ ಸಾಮ್ಸಂಗ್ ಅದು ಕ್ಯಾಮ್ರ ಎಲ್ಲ ಒಳ್ಳೇದು ಬರ್ತದೆ ಸ್ಟೋರೇಜ್ ಸಹ ಒಳ್ಳೇದು ಉಂಟು ಆಮೇಲೆ ಓಪೋ ಇದೆ ಓಪೋ ಸ ಬ್ಯಾಕ್ ಕ್ಯಾಮರ ಫ್ರಂಟ್ ಕ್ಯಾಮರ ಎಲ್ಲ ಒಳ್ಳೇದು ಇದೆ ಫೀಚರ್ಸ್ ಒಳ್ಳೇದು ಇದೆ ಹಾಂ ನಿಮಗೆ ಈಗ ದೀಪಾವಳಿ ಅಲ್ಲಾ ಅದರ ಲೆಕ್ಕದಲ್ಲಿ ನಮ್ಮ ಶಾಪಲ್ಲಿ ಆಫರ್ಸ್ ಸಹ ನಡೀತಿದೆ ನೀವು ಈ ಎಮ್ ಐಯಲ್ಲಿ ತಗೋಳುದು ಆದರೆ ಡೌನ್ ಪೇಮೆಂಟ್ ಬೇರೆ ದಿವಸ ಆದರೆ ನೀವೊಂದು ಫೈವ್ ತೌಸಂಡ್ ತನಕ ಕಟ್ಟಲಿಕಾಗ್ತದೆ ಈಗ ದೀಪಾವಳಿ ಆಫರ್ ಇರೋದ್ರಿಂದ ಒಂಬತ್ತು ಹಾಂ ಕಾಲಿ ನಿಮ್ಮ ಐನೂರು ರೂಪಾಯಿ ಕಟ್ಟಿದರೆ ಸಾಕು ಡೌನ್ ಪೇಮಂಟ್ ಮತ್ತೇ ಈ ಎಮ್ ಐ ಅಲ್ಲೇ ಕಟ್ತಾ ಹೋಗ್ಬೋದು ತಿಂಗಳಿಗೆ ಅದು ಸಹ ಇದೆ ಈ ಎಮ್ ಐ ಅಂದರೆ ಈಗ ನೀವು ರಿಯಲ್ಮಿ ತಗೋಳುದು ಆದರೆ ಹಾಂ ಹದಿನೈದು ಸಾವಿರದ್ದು ರಿಯಲ್ಮಿ ಮೊಬೈಲ್ ತಗೊಂಡರೆ ಮೊದಲಿಗೆ ನೀವು ಡೌನ್ ಪೇಮಂಟ್ ಅಂತ ಐನೂರು ರೂಪಾಯಿ ಕಟ್ಟಬೇಕು ಆಮೇಲೆ ತಿಂಗಳಿಗೆ ತೌಸಂಡ್ ಟು ಹಂಡ್ರೆಡ್ ಕಟ್ಟಿದ್ರೆ ಆಯಿತು ಹೌದು ಅದು ನಿಮ್ಮ ಅಕೌಂಟಲ್ಲಿ ಕಟ್ ಆಗ್ತಾ ಹೋಗ್ತದೆ ಬಜಾಜ್ ಕಾರ್ಡ್ ಉಂಟಾ ನಿಮ್ಮತ್ತಿರ ಹಾಂ ಅದು ಇದು ನಮ್ಮ ಶಾಪಲ್ಲೇ ಮಾಡಿ ಕೊಡ್ತೇವೆ ನಾವು ನಿಮಗೆ ವಿದೌಟ್ ಫೀಸ್ ಫೀಸ್ ಇಲ್ಲ ಫ್ರೀ ಆಗಿ ಮಾಡಿ ಕೊಡ್ತೇವೆ ಹೌದು ಕ್ಯಾಶ್ ಕೊಟ್ಟರೆ ಒಳ್ಳೇದೆ ಹೌದು ರೆಡ್ಮೀ ಫೀಚರ್ಸ್ ಒಳ್ಳೇದು ಉಂಟು ಈಗ ಅದೇ ಈಗ ರನ್ನಿಂಗಲ್ಲಿ ಇರುದು ಅಲ್ಲಾ ಕ್ಯಾಮರ ಸಹ ಒಳ್ಳೇದು ಇದೆ ಆಮೇಲೆ ಬ್ಯಾಟ್ರಿ ಸಹ ಟ್ವೆಂಟಿ ಫೋರ್ ಅವರ್ಸ್ ಬರ್ತದೆ ಚಾರ್ಜ್ ಹೌದು ಇಯರ್ಸ್ ಹೌದು ಈಗ ಆಫರ್ ಉಂಟಲ್ಲಾ ಹಾಗಾಗಿ ನಿಮಗೆ ಒಂದು ಸರತಿಗೆ ನಿಮಗೆ ಒಂದು ಹೆಡ್ ಫೋನ್ ಸಿಗ್ತದೆ ಫ್ರೀ ಸಿಗ್ತದೆ ಹೌದು ಅದು ಡ್ಯುಯಲ್ ಸಿಮ್ ಎರಡು ಸಿಮ್ ಹಾಕ್ಬೋದು ಆ ಸೆಟಲ್ಲಿ ಹೌದು ಅದು ಅದರಲ್ಲೇ ಇರ್ತದೆ ಅದರಲ್ಲೇ ನಾ ಸಪ್ರೇಟ್ ಹಾಕಬೇಕಂತ ಇಲ್ಲ ಅದರಲ್ಲೇ ಇರ್ತದೆ ನೀವು ಶಾಪಿಗೆ ಬಂದು ತಗೋಳ್ಳಿ ಇವತ್ತು ನಾಳೆ ಬನ್ನಿ ಆಯಿತು ಬನ್ನಿ ಸರಿ ಆಯಿತು ಓಕೆ ಡನ್